ಹಲೋ ಸರ್ ನಾನು ದೀಪಾ ಮಾತಾಡ್ತಿದ್ದೀನಿ ಬೆಂಗ್ಳೂರಿಂದ ನಿಮ್ಮ ಹೋಟೆಲಿಗೆ ಕರೆ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ ಇವತ್ತು ಗಣೇಶನ ಹಬ್ಬ ಅಲ್ವಾ ನಿಮಗೇ ಗೊತ್ತಿದೆ ಸಾಕಷ್ಟು ಕೆಲಸ ಇರ್ತವೆ ಮನೆಯಲೆಲ್ಲ ಈ ಹಬ್ಬದ ಪ್ರಯುಕ್ತ ನಾವು ಗಣೇಶನನ್ನ ಮನೆಯಲ್ಲಿ ಕೂಡಿಸ್ತಾ ಇದ್ದೀವಿ ಹಾಗಾಗಿ ನನಗೆ ಕೆಲವೊಂದಿಷ್ಟು ಒಳ್ಳೆಯ ಅಂದರೆ ಗಣೇಶ ಹಬ್ಬಕ್ಕೆ ವಿಶೇಷವಾಗಿ ತಯಾರಿಸುವ ಕೆಲವು ಆಹಾರ ತಿಂಡಿ ತಿನಿಸುಗಳು ಸಿಹಿ ತಿಂಡಿಗಳನ್ನೆಲ್ಲ ಮಾಡ್ತಾರಲ್ವಾ ಅಂಥ ಕೆಲವೊಂದಿಷ್ಟು ತಿನ್ಸುಗಳನ್ನ ಆಡ್ರ ಮಾಡಬೇಕಂತ ನಿಮಗೆ ಕರೆ ಮಾಡಿರೋದು ಅದಕ್ಕೆ ನೀವು ಇವತ್ತು ಹಬ್ಬದ ಪ್ರಯುಕ್ತ ಏನಾದರೂ ವಿಶೇಷವಾಗಿ ಆಹಾರ ಖಾದ್ಯಗಳನ್ನು ತಯಾರಿಸಿದ್ದರೆ ದಯವಿಟ್ಟು ನನಗೆ ಅದರದ್ದೊಂದು ಪಟ್ಟಿ ಕಳಿಸ್ತೀರಾ ಅಥವಾ ನಿಮಗೆ ಗೊತ್ತಿದ್ದರೆ ಅಂದರೆ ಈ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಇವತ್ತು ನಿಮ್ಮ ಹೋಟಲ್ನಲ್ಲಿ ನೀವೇನಾದರೂ ಆಹಾರ ತಿಂಡಿ ತಿನಿಸುಗಳನ್ನೆಲ್ಲ ವಿಶೇಷವಾಗಿ ಮಾಡಿದ್ದರೆ ದಯವಿಟ್ಟು ಅದನ್ನು ನ ಅದನ್ನು ಕೂಡ ನನಗೆ ತಿಳಿಸಿ ನಾನದನ್ನೇ ಆಡ್ರ ಮಾಡ್ತೀನಿ ಥ್ಯಾಂಕ್ ಯು